ನನ್ನ ನೆಚ್ಚಿನ ಸೀಸನ್ ಮಳೆಗಾಲ ಏಕೆಂದರೆ ಮಳೆಗಾಲದಲ್ಲಿ ಮಳೆ ತುಂತುರಾಗಿ ಸುರಿಯುತ್ತಿರುತ್ತದೆ ಆ ಸಮಯದಲ್ಲಿ ಥಂಡಿಯ ವಾತಾವರಣ ಸಹ ಇರುತ್ತದೆ ಆಗಾಗ ಚಹಾ ಸಹ ಕುಡಿಯಬಹುದು ಮತ್ತು ಮನೆಯಿಂದ ಹೊರಗಡೆ ಹೋಗೋದಕ್ಕೂ ಆಗೋದಿಲ್ಲ ಈ ಸಂದರ್ಭದಲ್ಲಿ ಮನೆಯಲ್ಲಿ ಎಲ್ಲರ ಜೊತೆ ಕುಳಿತು ಹರಟೆ ಹೊಡೆಯುತ್ತಾ ಕಾಲ ಕಳೆಯಬಹುದು ಇದರ ಜೊತೆ ಜೊತೆಗೆ ಮನೆಯಲ್ಲಿ ಆಗಾಗ ಬೋಂಡಾ ವಡೆ ಇತರ ತಿಂಡಿ ತಿನಸುಗಳನ್ನೂ ಸಹ ಮಾಡಿಕೊಡುತ್ತಾರೆ ಇದು ಈ ಕಾರಣಕ್ಕಾಗಿ ಮಳೆಗಾಲ ತುಂಬ ಇಷ್ಟ